ನಮ್ಮ ರಾಜ್ಯದ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಯನ್ನು ಕಾಪಾಡುವ ಹಾಗೂ ಅದನ್ನು ಪ್ರಚಾರ ಮಾಡುವ ನಿಟ್ಟಿನಲ್ಲಿ ಕನ್ನಡ ಭಾಷೆಯ ಪಾತ್ರವು ಏನು ವಾವ್ ಕನ್ನಡ ಭಾಷೆ ಕನ್ನಡದ ಅಸ್ಮಿತೆ ಇದು ತುಂಬ ದೊಡ್ಡದು ಯಾಕೆ ಅಂದರೆ ನಮ್ಮ ಯಾವುದೇ ಒಂದು ರಾಜ್ಯದ ಯಾವುದೇ ಒಂದು ನೆಲದ ಅಸ್ಮಿತೆಯನ್ನು ಕಂಪನ್ನು ಹರಡುವುದು ಅಂತಂದರೆ ಅದು ಕನ್ನಡವೇ ಆ ಮಾತೃಭಾಷೆನೇ ಅದನ್ನು ಬಿಟ್ಟರೆ ಬೇರೆಯವರಿಂದ ಬೇರೆ ಭಾಷೆಯಿಂದ ಅಂತ ಒಂದು ಸುಗಂಧ ಹೊರ್ಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಸಾಂಸ್ಕೃತಿಕ ನೆಲೆಗಳಿದೆ ಅದು ಯಕ್ಷಗಾನ ಇರ್ಬೋದು ಬಯಲಾಟ ಇರ್ಬೋದು ತೊಗಲು ಗೊಂಬೆ ಆಟ ಇರ್ಬೋದು ಅಥವಾ ಬೇರೆ ಬೇರೆ ಬೇರೆ ಬೇರೆ ಬೇರೆ ಬೇರೆ ಬೇರೆ ರೀತಿಯಾದಂಥ ಕಲೆಗಳಿರ್ಬೋದು ಹಳ್ಳಿ ಹಳ್ಳಿಗಳಿಗ್ ಕಂಡು ಬರುವಂತಹ ಈ ಜಾನಪದ ನೃತ್ಯಗಳಿರ್ಬೋದು ಜಾನಪದ ಹಾಡುಗಳಿರ್ಬೋದು ಜ ಜಾನಪದ ಕಲೆಗಳು ಇರ್ಬೋದು ಅದನ್ನೆಲ್ಲ ಉಳ್ಸೋದಕ್ಕೆ ಸಾಧ್ಯ ಆಗೋವಂಥದ್ದೇ ಈ ಕನ್ನಡ ಭಾಷೆ ಈ ಕನ್ನಡ ಭಾಷೆ ಅನ್ನೋದು ಒಂದು ಸುಂದರವಾಗಿರುವಂಥ ಒಂದು ಸುಂದರ ಸುಂದರವಾಗಿ ಇರುವಂಥ ಒಂದು ಭಾಷೆ ಅಂತ ನಮ್ಮ ಅಭಿಪ್ರಾಯ ಯಾಕೆ ಅಂದರೆ ಇದರ ಇದು ಒಂದು ಸುಲಿದ ಬಾಳೆ ಹಣ್ಣಿನಂತೆ ಇದು ಒಂದು ಸುಗಂಧ ಸೂಸುವನ್ನ ಮಲ್ಲಿಗೆಯಂತೆ ಇದು ಒಂದು ಸಮೃದ್ಧಿ ತುಂಬಿರುವಂಥ ರಸಬಾಳೆಯಂತೆ ಇಂಥ ಒಂದು ಕಂಪನ್ನು ಕೊಡುವಂಥ ಭಾಷೆ ಎಲ್ಲೂ ಇಲ್ಲ ಈ ಭಾಷೆ ಯಾಕೆ ಮುಖ್ಯ ಅಂದರೆ ಈ ನಾಲ್ಯದಲ್ಲಿ ನ ಇರುವಂತಹ ಎಲ್ಲ ರೀತಿಯ ಸಾಂಸ್ಕೃತಿಕ ಪರಂಪರೆಗಳನ್ನು ಅದು ತುಂಬ ಚಂದ ಅಂದರೆ ತುಂಬ ಚೆನ್ನಾಗಿ ಕಣ್ಣಿಗೆ ಕಟ್ಟುವ ಹಾಗೆ ಮನಸ್ಸಿಗೆ ಮುಟ್ಟುವ ಹಾಗೆ ವರ್ಣಿಸುತ್ತೆ ಇಲ್ಲ ಅಂತಂದರೆ ಅನ್ ಆವೂ ಆ ಭಾಷೆ ಆ ನೆಲದ ಆ ಗುಣದ ಮಾಹಿತಿ ಬೇರೆಯವರಿಗೆ ಹೋಗೋದಕ್ಕೆ ಅಸಾಧ್ಯ ಕರ್ನಾಟಕದಲ್ಲಿ ಸಾಕಷ್ಟು ಸಾಂಸ್ಕೃತಿಕ ಪರಂಪರೆಗಳಿದವೆ ಕುದುರೆಮುಖ ಇರ್ಬೋದು ಚಿಕ್ಕಮಂಗ್ಳೂರು ಇರ್ಬೋದು ಬಾದಾಮಿ ಬನಶಂಕರಿ ಐಹೊಳೆ ಪಟ್ಟದಕಲ್ಲಿನ ಕಲಾಕೃತಿಗಳಿರ್ಬೋದು ಸರಿ ಗೊಮ್ಮಟೇಶ್ವರನ ಏಕಶಿಲಾ ಮೂರ್ತಿ ಇರಬಹುದು ನಮ್ಮ ಮೈಸೂರಿನ ಮೈಸೂರು ಅರಸರ ಆಳ್ವಿಕೆ ಇರಬಹುದು ಕೇಳದೆ ಕೆಳದಿ ರಾಜರ ಆಳ್ವಿಕೆ ಇರ್ಬೋದು ಕಿತ್ತೂರು ಚೆನ್ನಮ್ಮನ ಪರಂಪರೆ ಇರಬಹುದು ಕರುನಾಡಿನ ಯಕ್ಷಗಾನ ಇರ್ಬೋದು ಕರಾವಳಿ ತೀರದ ಹಬ್ಬಗಳು ಇರಬಹುದು ಉತ್ತರ ಕರ್ನಾಟಕದ ಭಾಷೆಯ ಸೊಗಡಿರಬಹುದು ಉತ್ತರ ಕರ್ನಾಟಕದ ಗಂಡು ಹೂ ಗಂಡು ಗು ಗಂಡು ಭೂಮಿಯ ಆಟಗಳಿರಬಹುದು ಕಬಡ್ಡಿ ಆಟ ಕ ಒಟ್ಟಾರೆ ಕರ್ನಾಟಕಕ್ಕೆ ತನ್ನದೇ ಆಗಿರುವಂಥ ಒಂದು ಇತಿಹಾಸವಿದೆ ಅದನ್ನು ಮುಟ್ಟುವುದಕ್ಕೆ ಅದನ್ನು ತಲುಪೋದಕ್ಕೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಕನ್ನಡದಲ್ಲಿ ಕರ್ನಾಟಕದಲ್ಲಿ ವಿ ಹೆಚ್ಚು ಗಂಡುಗಲಿಗಳಿದ್ದಾರೆ ಅದು ಹೆಚ್ಚು ರಾಣಿಯರು ಈ ನಾಡನ್ನು ಪರಕೀಯರಿಂದ ರಕ್ಷಿಸೋದಕ್ಕೆ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ ಸಾ ಏ ಉದಾಹರಣೆ ಕೊಡ್ಬೋದು ಅಂತ ಅಂದರೆ ಚಿತ್ರದುರ್ಗದ ಒನಕೆ ಓಬವ್ವ ಕೆಳದಿಯ ಚನ್ನಮ್ಮ ಕಿತ್ತೂರು ಚನ್ನಮ್ಮ ಬೆಳವಡಿ ಮಲ್ಲಮ್ಮ ಇಂತಹ ರಾಣಿಯರ ಅಮೋಘ ತ್ಯಾಗದ ಇತಿಹಾಸವಿದೆ ಅವರು ತಮ್ಮ ನಮ್ಮ ನೆಲವನ್ನು ನಮ್ಮ ಕ ಶಿಲ್ಪಕಲೆಯನ್ನ ನಮ್ಮ ಸಂಸ್ಕೃತಿಯನ್ನು ಉಳಿಸೋದಕ್ಕೆ ತಮ್ಮ ಜೀವನವನ್ನೇ ಪಣವಾಗಿ ಕೊಟ್ಟಿದ್ದಾರೆ ನಮ್ಮ ಸಂಸ್ಕೃತಿ ಅಂದರೆ ಅದು ತುಂಬ ದೊಡ್ಡದು ಅದನ್ನು ಬೇರೆಯವರಿಂದ ನಾವು ಎರವಲು ಪಡೆಯೋಕ್ಕೂ ಆಗೋದಿಲ್ಲ ನಮ್ಮ ಸಂಸ್ಕೃತಿಯನ್ನು ಬೇರೆ ಕಡೆಗೆ ನಾವು ಪ್ರಚಾರ ಪಡಿಸಬಹುದು ಈ ಸಂಸ್ಕೃತಿಯನ್ನು ಒಪ್ಪಿಕೊಂಡು ಬಂದವರು ಸಾಕಷ್ಟು ಜನ ಇದ್ದಾರೆ ಅವರು ಈ ನೆಲವನ್ನು ಇಲ್ಲದ ಗಮಾ ಘಮವನ್ನು ಅರ್ಥ ಮಾಡಿಕೊಂಡು ಬಂದಿರೋ ಅಂಥವರು ಸಾಕಷ್ಟು ಜನ ಇದ್ದಾರೆ ಇದನ್ನು ಒಪ್ಪಿಕೊಂಡು ಬರುವಂಥವರು ಇನ್ನೂ ಸಾಕಷ್ಟು ಜನ ಇದ್ದಾರೆ ಬಯಲುಸೀಮೆಯಲ್ಲಿ ನಡೆಯುವಂತಹ ಬಯಲಾಟ ಯಕ್ಷಗಾನ ಅಥವಾ ತೊಗಲು ಗೊಂಬೆಯಾಟ ಅಲ್ಲದೆ ಭರತನಾಟ್ಯ ಇರ್ಬೋದು ಹಾಡು ಸಂಗೀತ ಕಾ ಸಂಗೀತ ಕಲೆ ಇರ್ಬೋದು ಹಿಂದುಸ್ತಾನಿ ಸಂಗೀತ ಇರ್ಬೋದು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಇರ್ಬೋದು ಇದಕ್ಕೆ ಮನಸೋಲದವರೇ ಯಾರೂ ಇಲ್ಲ ಅಂತ ಹೇಳ್ಬೋದು ಇನ್ನು ಪ್ರಸಿದ್ಧಿಯ ಪ್ರವಾಸೋದ್ಯಮಕ್ಕೆ ಬಂದರೆ ಕರ್ನಾಟಕದಲ್ಲೇ ಸಿಗ್ತಾ ಇರುವಂಥ ವೈವಿಧ್ಯಮಯ ಭಾಷೆಗಳನ್ನು ವೈವಿಧ್ಯಮಯ ನಾಡನ್ನು ವೈವಿಧ್ಯಮಯ ಭೂಮಿಯನ್ನು ವೈವಿಧ್ಯಮಯ ಬೆಳೆಗಳನ್ನು ಇಡೀ ದೇಶದಲ್ಲಿಯೇ ಅಥ್ವಾ ಯಾಕೆ ಇಡೀ ನಮ್ಮ ಏಷ್ಯ ಖಂಡದಲ್ಲಿಯೇ ನಾವು ಕಾಣ್ಬೋದು ಏಷ್ಯ ಖಂಡದಲ್ಲಿ ಕಾಣುವಂಥ ವೈವಿಧ್ಯ ಮಧ್ಯೆ ವೈವಿಧ್ಯತೆಯನ್ನು ನಾವು ಕರ್ನಾಟಕದಲ್ಲಿ ಅಷ್ಟೇ ಕಂಡರೆ ಸ ಕಾಣ್ತೀವಿ ಕರ್ನಾಟಕದವ ಬೇರೆ ಬೇರೆ ಭಾಗಗಳಿಗೆ ಹೋದಾಗ ಬೇರೆ ಬೇರೆ ಭಾಷೆಯ ಸವಿಯನ್ನು ನಾವು ಉಣಿಸ್ತೀವಿ ಉಣ್ ಉಣ್ ಉಣ ಬಡಿಸ್ತೀವಿ ಬೇರೆ ಬೇರೆ ಬಾ ನೆಲದಲ್ಲಿದ್ದಾಗ ಅಲ್ಲಿಯ ಸೊಗಡನ್ನು ನಾವು ಅನ್ಭವಿಸ್ತೀವಿ ಹಳ್ಳಿಯ ಸೊಗಡೇ ಬೇರೆ ಗ್ರಾಮೀಣ ಸೊಗಡೇ ಬೇರೆ ನಗರದ ಜೀವನವೇ ಬೇರೆ ಹಳ್ಳಿಯ ಜೀವನವೇ ಬೇರೆ ಹಳ್ಳಿಯಲ್ಲಿ ಕ ಸಿಗ್ತಾ ಇರುವಂಥ ಶುದ್ಧವಾದ ಗಾಳಿ ನಗರದಲ್ಲಿ ಸಿಗ್ತಾಯಿಲ್ಲ ಹಳ್ಳಿಯಲ್ಲಿರುವಂಥ ನಂಬಿಕೆಯೇ ಸಮೃದ್ಧ ಜೀವನ ನಗರಗಳಲ್ಲಿ ಸಿಗ್ತಾಯಿಲ್ಲ ಕರ್ನಾಟಕದ ಜನ ತುಂಬ ಹೃದಯ ವಿಶ್ ವೈಶಾಲ್ಯವಂತರು ಬೆಂಗಳೂರು ಇವತ್ತು ಸಿಟಿ ಇಲೆಕ್ಟ್ರಾನಿಕ್ ಸಿಟಿ ಹಬ್ ಆಗಿದೆ ಸ್ಮಾರ್ಟ್ ಸಿಟಿ ಹಬ್ ಆಗಿದೆ ಇದಕ್ಕೆ ಕಾರಣ ಕರ್ನಾಟಕದ ಪ್ರತಿಭಾವಂತರ ಪರಿಶ್ರಮ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದೀನಿ ಕರ್ನಾಟಕದ ಜನ ತುಂಬ ಶವ್ ಪರಿಶ್ರಮ ಜೀವಿಗಳು ತುಂಬ ಸಹೃದಯರು ಒಳ್ಳೆಯ ಗುಣವಂತರು ಅವರು ಒಬ್ಬರನ್ನು ಯಾರನ್ನೇ ಆಗಲಿ ಹೊರಗಿನಿಂದ ಬಂದವರಿಗೆ ತಮ್ಮ ಮನೆಯಲ್ಲಿ ಜಾಗ ಕೊಟ್ಟು ಅನ್ನ ಕೊಟ್ಟು ಆಶ್ರಯ ಕೊಟ್ಟು ಅವರಿಗೆ ಅವಕಾಶ ಬೆಳೆಯುವುದಕ್ಕೆ ಅವಕಾಶ ಕೊಡ್ತಾರೆ ಆದರೆ ಬೇರೆಯವರನ್ನ ಅವರು ಯಾವತ್ತೂ ಅಪನಂಬಿಕೆಯಿಂದ ನೋಡಿಕೊಂಡೇ ಇಲ್ಲ ಕನ್ನಡ ಭಾಷೆ ತುಂಬ ವಿಶಾಲವಾಗಿರುವಂಥ ಭಾಷೆ ಈ ಭಾಷೆಗೆ ತನ್ನದೇ ಆಗಿರುವಂಥ ಸೊಗಡಿದೆ ಬೇರೆಯವರನ್ನು ಅಪ್ಪಿಕೊಳ್ಳುವಂತಹ ಮನವು ಇದೆ ಬೇರೆಯವರನ್ನು ಕಾಪಾಡುವಂತಹ ಗುಣವಿದೆ ಇನ್ನು ಎಲ್ಲರನ್ನು ತನ್ನವರು ಎಂದು ಹೇಳುವಂತಹ ಛಾತಿ ಇದೆ ಇವನಾರವ ಇವನಾರವ ಇವನಾರವನೆಂದೆಣಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಈ ಮಹಾಮನೆಯ ಮಗನೆಂದೆಣಿಸಯ್ಯ ಎಂದು ಅಣ್ಣ ಬಸವಣ್ಣ ಹನ್ನೆರಡನೆ ಶತಮಾನದಲ್ಲಿಯೇ ಕರ್ನಾಟಕದ ಗರಿಯನ್ನು ಸಾಗಿಸೀ ಸಾರಿದ್ದಾರೆ ಕರ್ನಾಟಕದ ಕನ್ನಡ ಭಾಷೆಯಲ್ಲಿ ಈ ವಚನ ಸಾಹಿತ್ಯಕ್ಕಿರುವಂತಹ ಸ್ಥಾನವೇ ಅತ್ಯಂತ ಹಿರಿದಾಗಿರುವಂಥದ್ದು ದಾಸರ ಪದಗಳಿರ್ಬಹ್ದು ಜಾನಪದಗಳಿರ್ಬಹ್ದು ಇವೆಲ್ಲವು ನಮ್ಮ ನಾಡಿನ ಸೊಗಡನ್ನು ಸಾರ್ತಾ ಇರುವಂತಹ ವೇದಿಕೆಗಳು ಅಂತ ಹೇಳೋದು ತುಂಬ ಹೆಮ್ಮೆ ಅನಿಸುತ್ತೆ ನಾನು ಕರ್ನಾಟಕದಲ್ಲಿ ಹುಟ್ಟಿರುದಕ್ಕೆ ಹೆಮ್ಮೆ ಪಡ್ತಾ ಇದೀನಿ ನಾನು ಕನ್ನಡಿಗಳು ಅಂತ ಎಲ್ಲ ಕಡೆಗೂ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತಾ ಇದೀನಿ ಕನ್ನಡ ಎನ್ನಡ ಕನ್ನಡ ನಾನು ಕನ್ನಡದವಳು ನಾನು ಕನ್ನಡದಲ್ಲೇ ಮಾತಾಡ್ತೀನಿ ಕನ್ನಡವನ್ನು ಉಳಿಸುತ್ತೀನಿ ಕನ್ನಡವನ್ನು ಬಳಸುತ್ತೀನಿ ಎಲ್ಲರೂ ಹಾಗೆ ಕನ್ನಡವನ್ನ ಉಳಿಸಿ ಕನ್ನಡವನ್ನು ವಿಶ್ವ ಪ್ರಸಿದ್ಧ ಭಾಷೆಯನ್ನಾಗಿ ಮಾಡಿ ಕನ್ನಡದಲ್ಲಿ ಕೇಳುವಂಥ ಹಾಡುಗಳು ಹೃದಯವನ್ನು ಮುಟ್ಟುತ್ತೆ ಕನ್ನಡದಲ್ಲಿ ಮಾತಾಡುವಂಥ ಮಾತು ಜೋಗುಳದಂತೆ ಮಲ್ಗಿಸುತ್ತೆ ಜ ಹೃದಯವನ್ನು ತಲುಪುತ್ತೆ ಹಾಗಾಗಿ ಎಲ್ಲರೂ ಕನ್ನಡದಲ್ಲಿ ಮಾತಾಡಿ ಕನ್ನಡವನ್ನು ಬೆಳೆಸಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ನಮ್ಮ ನಾಡನ್ನು ಇನ್ನು ವಿಶ್ವಮಟ್ಟಕ್ಕೆ ತಗೆದುಕೊಂಡು ಹೋಗೋದಕ್ಕೆ ಎಲ್ಲರೂ ಸಹಾಯ ಮಾಡಿ ಅಂತ ನಾನು ಕೇಳ್ಕೊತಾ ಇದೀನಿ ಅಲ್ಲದೆ ಕನ್ನಡ ಕನ್ನಡ ಕನ್ನಡದಲ್ಲೇ ಆಗಿರುವಂತಹ ಕವಿಗಳು ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡ್ದಿದ್ದಾರೆ ಇವರು ಕನ್ನಡವನ್ನು ಜಗತ್ ಜಗದ್ವಿಖ್ಯಾತಿ ಮಾಡಿದ್ದಾರೆ ಕನ್ನಡದಲ್ಲಿ ಬಂದಂತಹ ಇದನ್ನು ಕ ಕೃತಿಗಳು ಸಾಕಷ್ಟಿದೆ ಅದನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಕೂಡ ನಾವು ಮಾಡಬೇಕು ಕನ್ನಡವೇ ಕನ್ನಡವೇ ನಮ್ಮ ಅಮ್ಮ ಕನ್ನಡಕ್ಕಾಗಿ ಕೈ ಮುಗಿಯಮ್ಮ ಕನ್ನಡವೇ ನಮ್ಮ ಶಕ್ತಿ